ಹಾಂ ಹೇಳಿ ಮ್ಯಾಮ್ ಹಾಂ ಹಾಂ ಮೇಡಮ್ ನಿಮ್ಮದು ರಾಗಿ ರೊಟ್ಟಿ ಮಾಡೋ ಮಾಡ್ತಿರಂತೆ ಹೀಗೆ ನಮಗೆ ಬಂತು ನ್ಯೂಸ್ ಬಂತು ಹೇಗೆಲ್ಲ ಮಾಡ್ತೀರ ಆಮೇಲೆ ಜೊತೆಗೆ ಎಷ್ಟು ಒಳ್ಳೆಯ ಒಳ್ಳೆಯ ಕಡೆಯಿಂದ ಅದನ್ನ ತಗೋಬಂದು ಸಂಗ್ರಹ ಮಾಡಿ ಎಷ್ಟು ಚನ್ನಾಗಿ ಇದು ಮಾಡ್ತೀರ ಪ್ಯಾಕೆಟ್ ಎಲ್ಲ ಹೇಳಿ ನಮ್ಗೊಂದು ಸ್ವಲ್ಪ

ಹ್ಞೂ ಅದ್ರ ಜೊತೆಗೆ ನೀವು ಏನೇನು ಕೊಡ್ತೀರ ಅಂದರೆ ಈಗ ಸಾಂಬಾರು ಚಟ್ನಿ ಹಾಂ ಹಾಂ ಹಾಂ ಹಾಂ ಓಕೆ ಮತ್ತೆ ನಿಮ್ಮ ಮತ್ತೆ ಅದ್ಬಿಟ್ಟು ಮತ್ತೇನೇನು ನೀವು ಉತ್ಪಾದನೆ ಮಾಡ್ತೀರ ಅಂದರೆ ತಯಾರಿಸ್ತೀರ

ಹ್ಞೂ ಹ್ಞೂ ಹ್ಞೂ ಇದನ್ನ ಇದಕ್ಕೆ ರಿಯಾಯಿತಿ ಇಲ್ಲವಾ ಮೇಡಮ್ ಹ್ಞೂ ಮದುವೆ ಸಮಾರಂಭಗೆಲ್ಲ ನೀವು ಕೊಡ್ತೀರಲ್ಲಾ

ಹ್ಞ್ ಹಾಂ ಓಕೆ ಮೇಡಮ್ ನಾವು ಬಂದಿರ್ ಹೇಳಿ ಹ್ಞೂ ಓಕೆ ನಾವು ಹಂಗಾದ್ರೆ ಬರ್ತೀವಿ ನಿಮ್ಮ ಇದಕ್ಕೆ ಧನ್ಯವಾದ ಹಾಂ ಓಕೆ ಮೇಡಮ್ ಧನ್ಯವಾದಗಳು